ಕಾಯಿಲೆ ಕಾಯಿಲೆಗಳ್ಯಾವುವು ನನಗಿಲ್ಲ ಸರ್ ಹೆಲ್ತು ಅಂದರೆ ಗ್ಯಾಸ್ಟಿಕ್ ಒಂದು ಬಿಟ್ಟರೆ ಏನು ಮಂಡಿ ನೋವು ಕಾಲು ನೋವು ಅದಿರ್ತದೆ ಅವಾಗ ತಕ್ಕಾಗೆ ಹೋಗಿ ನೋಡಿಕೊಂಡು ಮಾತ್ರೆಗಳು ತಗೊಳ್ತಾ ಇದು ಮಾಡ್ತೀವಿ ಎಷ್ಟಾದರೂ ಒಮ್ಮೆ ಕೇಳ್ತಾರೆ ಅಮ್ಮ ವಯಸ್ಸಾಯ್ತು ಕಣಜ್ಜಿ ನಿನಗೆ ವಯ್ಸಾದ ಮೇಲೆ ಅವೆಲ್ಲ ಬರೋದು ಸಹಜ ಸುಮ್ಮನೆ ಮಾತ್ರೆಗಳು ಅದಕ್ಕಲ್ಲ ಗ್ಯಾಸ್ಟಿಕ್ ಮಾತ್ರೆ ಒಂದು ತಗೊಳ್ಳಿ ಆಚೆಗೆ ಊಟಕ್ಕೆ ಮುಂಚೆ ಅರ್ಧ ಗಂಟೆಗೆ ಮುಂಚೆ ಊಟಕ್ಕೆ ತಗೊಳ್ಳಿ ಬಾಕಿದೆಲ್ಲ ನಿಮಗೆ ಶುಗರು ಇಲ್ಲ ಇಲ್ಲ ಬಿ ಪಿನು ಇಲ್ಲ ಏನಿಲ್ಲ ಯಾವುದೋ ನೀವು ಇದು ಮಾಡ್ಕೊಳ್ಬೇಡಿ ಅಷ್ಟು ಕಂಡೀಷನ್ ಹಾಕಿದ್ದೀರಲ್ಲ ಯಾಕದು ನಾವು ಅಧಿಕವಾಗಿ ಯಾವುದು ಹಾಳು ಮೂಳು ಅಂತ ತಿನ್ನೋಕೆ ಹೋಗೋದಿಲ್ಲ ಸರ್ ಮನ್ಸು ಇಚ್ಛೆಯಾಗಿರೋದು ಯಾವ್ದಾದ್ರು ರುಚಿಯಾಗಿರೋದು ಇದ್ದರೆ ಮಾತ್ರ ನಾನು ತಗೊಳ್ಳೋದು ಕೊನೆಗೆ ಕಾಪಿ ಟೀಗೂ ಮುಂಚೆ ಕಾಫಿ ಟೀ ಜಾಸ್ತಿ ಕುಡೀತಿದ್ದೆ ಊಟನೆ ಸೇರ್ತಾಯಿರ್ಲಿಲ್ಲ ಆಗ ಡಾಕ್ಟ್ರುಗಳು ಬೈದ್ರು ಆ ಥರ ಕಾಫಿ ಕುಡಿಬಾರದಮ್ಮ ಬಿಡು ಅಂತ ಅಂದರು ಹಾಗೆ ಸ್ವಲ್ಪನೆ ನೋಡಿ ಬಿಟ್ಬಿಟ್ಟೆ ಬಿಟ್ಬಿಟ್ಟ ಮೇಲೆ ನನಗೆ ಯಾವುದು ಇದು ಇಲ್ಲ ಸರ್ ಅದು ಏನಾದ್ರು ಅವಾಗ ಅಕಸ್ಮಾತ್ ಶೀತ ಪಾತೆ ಕೆಮ್ಮು ನೆಗಡಿ ಬಂದ್ರೂ ಬರಬಹುದು ಅವಾಗೋಗಿ ಒಂದು ಕೆಮ್ಮಲಿದ್ದು ಚ ಟಾನಿಕ್ ತಗೊಳ್ಳೋದು ಕುಡಿಯೋದು ಸಾಕು ಆಯಿತು ಇನ್ನು ಜ್ವರ ಬಂದರೆ ಯಾವ್ದಾದ್ರು ಬೇರೆ ಜ್ವರ ಬಂದರೆ ಇಲ್ಲೇನು ಒಂದು ಮಾತ್ರೆ ಇದ್ದರೆ ಕೊಡಿ ಅಂತ ಕೇಳ್ತೀವಿ ಇದ್ದರೆ ಕೊಡ್ತಾರೆ ಅದೊಂದು ಮಾತ್ರೆ ನುಂಗಿದರೆ ಜ್ವರ ಬಿಟ್ಟೋಯ್ತದೆ ಅದು ತಕ್ಕ ಹಾಗೆ ಸ್ವಲ್ಪ ಬಿಸಿ ಅನ್ನ ಸಾರು ಇದು ಕೊಟ್ಟರೆ ಸರಿಯಾಗಿ ಊಟ ಮಾಡೋದಿದ್ದರೆ ಮಾಡ್ತೀನಿ ಸರಿಯಾಗಿ ಉಪ್ಸಾರು ಗಿಪ್ಸಾರು ಇದ್ದರೆ ಮಾಡಿರಮ್ಮ ನನಗೆ ಅಂತೀನಿ ಮಸಾಲೆ ಸಾರು ಜಾಸ್ತಿ ತಿಂದರೆ ಅದು ಒಂಥರ ಗ್ಯಾಸ್ಟಿಕ್ ಜೋರಾಯ್ತದೆ ಇದಾಯ್ತದೆ ಆ ಮಸಾಲೆ ಸಾರು ಕಡಿಮೆ ತಿನ್ನಬೇಕು ಅದು ಯಾವ ಸಾರೆ ತಗೊಂಡ್ರು ಸ್ವಲ್ಪ ತಗೊಂಡು ನಾನು ಊಟ ಮಾಡೋದು ಜಾಸ್ತಿ ಅಲ್ಲಿಗಂಟ ಆದ್ದರಿಂದ ನನ್ಗೆ ಆರೋಗ್ಯ ಅಷ್ಟು ಇದು ಯಾವ ಡಾಕ್ಟ್ರು ಬಂದರು ಏನಿಲ್ಲಮ್ಮ ನೀನು ಆರೋಗ್ಯವಾಗಿದ್ದೆ ನಾರ್ಮಲೈತೆ ಅಂತ ಕೇಳ್ತಾರೆ